ಗ್ರಾಮಗಳ ರೈತರು ಅಂದರೆ ಕೆಲವು ಸಮಸ್ಯೆಗಳು ಅವರಿಗೆ ಮಳೆ ಬರೋದಿಲ್ಲ ಕೆಲವು ಸಲ ಬೆಳೆ ಬೆಳೆಗೆ ಕೆಲವು ಸಲ ಮಳೆ ಬಂದರೆ ತುಂಬ ಮಳೆ ಬಂದರೂ ಬೆಳೆ ಸರಿಯಾಗಿ ಆಗೋದಿಲ್ಲ ಆ ಟೈಮ್ ಟೈಮ್ಗೆ ಮಳೆ ಬಂದರೆ ಒಂದು ಬೆಳೆ ಆಗ್ತದೆ ಟೈಮ್ ಟೈಮ್ಗೆ ಮಳೆ ಮಳೆ ಬರದಿದ್ರೂ ಆಗೋದಿಲ್ಲ ಕೆಲವು ಸಲ ರೈತರೂ ಮಳೆ ಬರದೆ ತುಂಬ ಬೆಳೆಯನ್ನೆಲ್ಲ ನಾಶ ಆಗಿ ಹೋಗ್ತದೆ ಕೀಟ ಕೆಲವುಗಳು ಕೆಲವು ಮಳೆ ಬಂದರು ಕೆಲವ್ಗಳು ಕೀಟಗಳ ಇದರಿಂದ ಬೆಳೆ ನಾಶ ಆಗ್ತದೆ ಪಾಪ ಅವರು ಅವರಿಗೆ ತುಂಬ ಹಣ ಹಾಕ್ತಾರೆ ಮತ್ತು ಅವರ ಕಷ್ಟದ ಇದರಲ್ಲಿ ಸಾಲ ಎಲ್ಲ ಮಾಡಿ ಆ ಹಣ ಹೊಂದಿಸೀ ಅದ್ಕೆಲ್ಲದು ಹಣ ಹಾಕ್ತಾರೆ ಮತ್ತು ಅದರಿಂದ ಅವರಿಗೇನೂ ಉಪಯೋಗ ಬರೋದಿಲ್ಲ ಕೆಲವು ಸಲ ಬಂದರೆ ಕೆಲವು ಸಲವು ಅವರ ಒಂದು ತಿನ್ನುವ ಇದ್ಕಾಗೀ ಸ್ವಲ್ಪಾ ಅವ್ರು ಮಾಡಿದೆಯಾ ಕ್ರಮ ಇದು ಕೆಲಸಕ್ಕೆ ಒಂದು ತಿನ್ನುವ ಪರಿಹಾರ ಒಂದು ಸಿಗ್ಬೌದು ಮತ್ತು ಬೆಳೆಯಿಂದ ಅಷ್ಟೇನು ಅವರಿಗೇ ಇದು ಆಗಲಿಕ್ಕಿಲ್ಲ